ನನಗೆ ಭರತನಾಟ್ಯಂ ಇಷ್ಟ ಸೋ ನಾ ಜಾಸ್ತಿ ಯೂಟೂಬಲ್ಲೇ ಅದನ್ನೇ ನೋಡೋದು ಹ ಹೇಗೆ ಅವರು ಡ್ಯಾನ್ಸ್ ಮಾಡ್ತಾರೆ ನಾನು ಚಿಕ್ಕವಯ್ಸಿಂದ ಕ ಭರತನಾಟ್ಯ ಮಾಡ್ತಿದ್ದೆ ಸೋ ಅರ್ಧದಲ್ಲೇ ಬಿಟ್ಟಿದ್ದೆ ಸೋ ಆದರೆ ಇವಾಗ ನಾನು ಭರತ್ಯನಾಟ್ಯಂ ಒಂದೊಂದು ಆಗವಾಗ ವೀಡಿಯೋಸ್ ನೋಡ್ತಾ ಇರ್ತೇವೆ ಸೋ ಅದ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಮೇಲೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸನ್ನ ನೋಡ್ತೀನಿ ಅದರಲ್ಲಿ ಹೇಗೆ ಮ ಯಾವ ಯಾವ ಕಂಟೆಂಪ್ರರಿ ಸ್ಟೈಲೇ ಆಗ್ಲಿ ಆಗಲಿ ಫ್ರೀಸ್ಟೈಲೇ ಆಗಲಿ ಕಥಕ್ಕಳಿ ಆಗಲಿ ಓಡಿಸಾ ಸ್ಟೈಲ್ ಆಗಲಿ ಎಲ್ಲ ಸ್ಟೈಲ್ಸ್ ಆಫ್ ಡ್ಯಾನ್ಸನ್ನ ಮಾಡ್ತಾರೆ ಸೋ ನಮ್ಮ ಅದ್ರ್ಮೇಲೆ ಅದರಲ್ಲಿ ನಾನು ಯೂಟೂಬ್ ಜಾಸ್ತಿ ನೋಡ್ತೀನಿ ಆ ಡ್ಯಾನ್ಸ್ ಮೇಲೆ ಸೋ ನನಗೆ ಇದರ ಮೇಲೆ ಜಾಸ್ತಿ ಇಷ್ಟ ಆಮೇಲೆ ಭರತನಾಟ್ಯಂ ಅಂತ ಬಂತಂದರೆ ಆ ಸ್ಟೈಲ್ಸೇ ಆಗಲಿ ಆ ಪ್ಲೇಟ್ ಮೇಲೆ ಡ್ಯಾನ್ಸ್ ಮಾಡೋದೇ ಆಗಲಿ ಆ ನರಸಿಂಹ ಅವತಾರ ಮಾಡೋದೇ ಆಗಲಿ ಆ ಲಕ್ಷ್ಮೀ ಅವತಾರ ಮಾಡೋದೇ ಆಗಲಿ ಒಂದೊಂದು ಡ್ಯಾನ್ಸು ನೋಡೋದೇ ಆಗಲಿ ತುಂಬ ಇಷ್ಟ ಆಗುತ್ತೆ ಸೋ ನಾನು ಜಾಸ್ತಿ ಯೂಟೂಬಲ್ಲಿ ಆ ಥರ ವಿಡಿಯೋಸನ್ನ ನೋಡ್ತೀನಿ